ಹಲೋ ಹಲೋ ನಮಸ್ತೆ

ಹಾಂ ರೀ ಯಾವಾಗ ಯಾವ ಥರ ಗಾಡಿ ಬೇಕು ರೀ ಹಾಂ ಕ್ರಶರಿ ಎಷ್ಟು ಮಂದಿ ಎಲ್ಲಿ ಹೊಗ್ಬೇಕಾಗಿತ್ತು ರೀ

ಹಾಂ ಇದು ಎಷ್ಟು ಯಾವಾಗ ಹೊಗ್ಬೇಕಂತ ಮಾಡ್ದ್ರಿ

ಆಂ ಎಷ್ಟು ಮಂದಿ ಇದಾರ್ರೀ ಗಾಡಿಗೆ

ಹಾಂ ಅದು ಅಮೌಂಟು ಒಂದು ಒಂದು ಐದು ಸಾವಿರ ರೂಪಾಯಿ ಆಗತ್ತೆ ನೋಡಿರಿ

ಹಾಂ ತಗೊಂತೀವಿ ರೀ ಮತ್ತು ಏನು ಏನು ಜಾಗ ಬೇರೆ ಏನೂ ನೋಡಂಗಿಲ್ಲ ಅಲ್ಲರೀ ಹಾಂ ಮತ್ತು ಆ ಕಡೆ ಹೊಗೋದ್ಮ್ಯಾಗಾ ಹೋಗ್ತಾ ಯಾವಾಗ ಇದು ಹತ್ತವು ಮತ್ತು ಬರ್ತಾ ಯಾವ ದೇವಸ್ಥಾನ ಅವೆಲ್ಲ ತೋಡಿಸ್ಬ್ಯಾಕ ಅಂದ್ರೆ ಮತ್ತೆ ಅಮೌಂಟ್ ಜಾಸ್ತಿ ಆಗತ್ತೆ ರೀ ಹ್ಞೂ ನೋಡಿರಿ ಮತ್ತು ಮತ್ತು ಅಲ್ಲಿಯವು ವ್ಯವಸ್ಥೆ ಇರ್ತದೆ ಎಲ್ಲ ಊಟದ ಅದು ನೋಡಿ ಇದು ಮಾಡಿರಿ ಆಂ ಆಯ್ತು ರೀ ಮತ್ತು ಅದು ಮತ್ತೆ ಅಲ್ಲೇ ಎಲ್ಲ ಕಡೆ ಸ್ಟಾಪ್ ಹಾಕ್ಕಂದು ಮತ್ತೆ ಅದು ಎಲ್ಲ ವೇಟಿಂಗ್ ಚಾರ್ಜ್ ಎಲ್ಲ ಇದು ಆಗತ್ತೆ ರೀ ನಮಗೆ ಮತ್ತು ಇದಾಗೋಂಗಿಲ್ಲ ಅದ್ಕೆ ಐದು ಸಾವಿರ ರೂಪಾಯಿ ಇದೆ ನೋಡಿರಿ ಹಾಂ ಮತ್ತು ಹೋಗ್ತಾ ದೇವಸ್ಥಾನ ಹತ್ತವಲ್ಲ ರೀ ಬೇರೆ ಯಾವ್ದು ಹತ್ತವು ಮತ್ತು ಬರ್ತಾ ಬೇರೇದು ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟು ಬರ್ತೆಲಾ ಮತ್ತು ಟ್ರಾವೆಲಾ ಮತ್ತು ವೇಯ್ಟ್ ಮಾಡಿದ ಚಾರ್ಜಸ್ಸೆಲ್ಲ ತೊಗೊಂತೀವಿ ನಾವು